ನಾನು ಒಂದು ವರ್ಷದ ಹಿಂದೆ ತೋಟಗಾರಿಕೆಯನ್ನು ಆರಂಭಿಸಿದೆ ನಮ್ಮ ಮನೆಯ ಅವರ ಮತ್ತು ಮಕ್ಕಳ ಸಹಾಯದಿಂದ ಹಿಂದಿನ ದ ಮಳೆಗಾಲದಲ್ಲಿ ಕೆಲವು ಹೂವು ಗಿಡಗಳನ್ನು ನೆಟ್ಟು ಇವಾಗೆಲ್ಲಾ ಹೂವು ಬಿಡ್ತಾ ಐತೆ ಆ ಥರ ಗುಲಾಬಿ ಕನಕಾಂಬ್ರ ಈ ಥರ ಗಿಡಗಳನ್ನು ಹಾಕಿ ಚೆನ್ನಾಗಿ ತೋಟಗಾರಿಕೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ